ಹಾಂ ಹೇಳಿ ಹೌದೌದು ನಾನು ಕರ್ನಾಟಕದವಳೆ ಯಾವ್ದ್ರ ಬಗ್ಗೆ

ಹಾಂ ನಿಮಗೆ ಗೊತ್ತಿರುಹಾಗೆ ಕರ್ನಾಟಕವನ್ನು ಶ್ರೀಗಂಧದ ನಾಡು ಅಂತನೇ ಕರೀತಾರೆ ಯಾಕೆಂದ್ರೆ ಗಂ ಶ್ರೀಗಂಧದ ಮರದ ವಾಸಸ್ಥಳ ಅಂತ ಹೇಳಬೋದು ಕರ್ನಾಟಕವನ್ನು ಅದಕ್ಕೋಸ್ಕರ ಕರ್ನಾಟಕವನ್ನು ಶ್ರೀಗಂಧದ ನಾಡು ಅಂತ ಕರಿತಾರೆ ಗಂಧದ ಗುಡಿ ಅಂತನೇ ಕರೀತಾರೆ ಇದು ಬೆಳೆಸೋದು ಎಲ್ಲಿ ಅಂತ ಹೇಳಿದರೆ ಮೈಸೂರಿನಲ್ಲಿ ತುಂಬ ಬೆಳೆಸ್ತಾರೆ ಅಂದರೆ ನೀವು ನೋಡಿರುಹಾಗೆ ಕೇಳಿರುಹಾಗೆ ಮೈಸೂರಿನಲ್ಲಿ ತುಂಬ ಅರಣ್ಯಗಳನ್ನೆಲ್ಲ ಬೆಳೆಸೋದ್ರಿಂದ ಮೈಸೂರಿನಲ್ಲಿ ಶ್ರೀಗಂಧದ ಮರ ತುಂಬ ಬೆಳಿತಾರೆ ಬೆಳೆಸ್ಬೋದು ಬೆಳೆಸಲಿಕ್ಕೆ ಬಾರದು ಅಂತ ಏನು ಇಲ್ಲ ಆದರೆ ಅದಕ್ಕೆ ಕರ್ನಾಟಕದ ಆದೇಶ ಬೇಕು ಅವರು ಗ್ ಶ್ರೀಗಂಧದ ಮರ ಬೆಳೆಸೋದಾದ್ರೆ ಯಾಕೆಂದ್ರೆ ಶ್ರೀಗಂಧದ ಮರಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಅಂದರೆ ಕೆಲವರೆಲ್ಲ ಸುಮ್ಮನೆ ಅಂದರೆ ಬೇರೆ ಅಲ ಅಣ ಅರಣ್ಯಕ್ಕೆಲ್ಲ ಹೋಗಿ ಅಲ್ಲಿ ಮರ ಎಲ್ಲ ಕಡಿದು ಅಂದರೆ ಶ್ರೀಗಂಧದ ಮರಕ್ಕೆ ತುಂಬ ಬೆಲೆ ಇದೆ ಹಾಗಾಗಿ ಅದನ್ನೆಲ್ಲ ಬೇರೆ ಕಡೆಗೆಲ್ಲ ಸಾಗಾಟ ಮಾಡಿ ಅದರಿಂದೆಲ್ಲ ಅಂದರೆ ಎಂತ ಹೇಳ್ತಾರೆ ಸರ್ಕಾರದ ಆದೇಶ ಇದ್ದು ಅದನ್ನು ಕಡಿದು ಅವ್ರು ಸಾಗಾಟ ಮಾಡೋದಲ್ಲ ಕಳ್ಳ ಸಾಗಾಣಿಕೆ ಅಂತ ಹೇಳ್ತಾರೆ ಅದಕ್ಕೆ ಅವರಿಗೆ ಯಾರಿಗು ಗೊತ್ತಿಲ್ಲದಾಗೆ ಅದನ್ನೆಲ್ಲ ಕಡಿದು ಅವರು ಮಾರಾಟ ಮಾಡಿ ಅದರಿಂದ ಅವರು ಹಣ ಎಲ್ಲ ಮಾಡ್ತಾರೆ ಹಾಗಾ ಹಾಗೆಲ್ಲ ಹಾ ಅಂದರೆ ಅರಣ್ಯಗಳಲ್ಲೆಲ್ಲ ಸರ್ಕಾರ ಎಲ್ಲಿ ಆದೇಶ ಕೊಡ್ತದೆ ಆ ಜಾಗಗಳಲ್ಲೆಲ್ಲ ಶ್ರೀಗಂಧದ ಮರವನ್ನು ಅವರು ಬೆಳೆಸ್ಬೋದು ಅಂತ ಹಾಗೆ ಅದಕ್ಕೆ ಸರ್ಕಾರದ ಆದೇಶ ಬೇಕು

ಹೌದೌದ್ ಔಷಧಿಗೆ ಅದರಲ್ಲಿ ಒಂದು ತೈಲ ಉತ್ಪಾದನೆ ಆಗ್ತದೆ ಆ ಮರದಿಂದ ಆ ತೈಲ ಎಂಥ ಮಾಡ್ತದಂತ ಹೇಳಿದರೆ ಈಗ ನಮ್ಮ ದೇಹದಲ್ಲಿ ನಂಜು ಎಲ್ಲ ಆಗ್ತದಲ್ಲ ಅಲ ಆ ನಂಜಿನಿಂದ ಉಂಟಾಗುವ ಕೆಲವೊಂದು ಸೂಕ್ಷ್ಮ ಜೀವಿಗಳನ್ನು ಈ ತೈಲ ಎಂಥ ನಿರೋಧಿಸ್ತದೆ ಅಂದರೆ ಅದನ್ನು ಕೊಲ್ತದೆ ಅದಕ್ಕೆ ಆ ಶ್ರೀಗಂಧದ ಮರದ ಎಣ್ಣೆ ಉಪಯೋಗಿಸ್ತಾರೆ ಹಾಗೇ ಮತ್ತೇ ಈ ಸುಗಂಧ ದ್ರವ್ಯ ಇರ್ಬೋದು ನಮ್ಮದು ಪರ್ಫ್ಯೂಮ್ ಅಂತ ಹೇಳ್ತೇವಲ್ಲ ಅದು ಅದನ್ನೆಲ್ಲ ಶ್ರೀಗಂಧದ ಮರದಿಂದ ಮರದಿಂದ ಬಂದ ತೈಲದಿಂದ ಹಾಂ ಸಾಬೂನು ಕೂಡ ಮಾಡ್ತದೆ ಯಾಕೆಂದ್ರೆ ಮಾಡ್ತಾರೆ ಯಾಕೆಂದ್ರೆ ಶ್ರೀಗಂಧದ ತೈಲದಿನ ತೈಲದಲ್ಲಿ ನಮ್ಮ ಮನುಷ್ಯರ ಚರ್ಮ ದ ಸೌಂದರ್ಯವನ್ನು ಹೆಚ್ಚಿಸುವ ಗುಣ ಅದರಲ್ಲಿ ಉಂಟು ಹಾಗಾಗಿ ಅದನ್ನು ಸಾಬೂನು ತಯಾರಿಕೇಲಿ ಕೂಡ ಬಳಸ್ತಾರೆ